ಕೋಲಾರ ಜಿಲ್ಲೆಯ ಜನರು ಪ್ರತಿದಿನ ಸುಮಾರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಅದ್ರಲ್ಲಿ ಮುಖ್ಯವಾಗಿ ಬಸ್ ವ್ಯವಸ್ಥೆ ಇಲ್ಲ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ಬಸ್ನ ಅನನುಕೂಲ ತುಂಬಾ ಇದೆ ಫ್ರೀ ಬಸ್ ಯಾವಾಗ ಮಾಡಿದ್ರು ಆವಾಗ್ಲಿಂದನೆ ತುಂಬ ಬಸಸ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಬಸ್ಗಾಗಿ ಒನ್ನೊಂದು ಅವರ್ ಕಾಯಬೇಕಾಗಿದೆ ಕಾದ್ರೂ ಸಹ ಸೀಟ್ ಸಿಗೋದಿಲ್ಲ ತುಂಬ ಜಗ್ಳಗ್ಳು ಆಗುತ್ತೆ ಬಸ್ಸಗಳಲ್ಲಿ ನನ್ನದು ಸೀಟು ನಿಮ್ಮದು ಅಂತ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಅವ್ರಿಗ್ ಸಹ ಕೂತ್ಕೊಳಕ್ಕೆ ಸೀಟ್ ಸಿಗೋದಿಲ್ಲ ಫ್ರೀ ಬಸಸಿಂದ ತುಂಬ ಅನುಕೂಲಕ್ಕಿಂತ ಅನನುಕೂಲನೇ ಹೆಚ್ಚಾಗ್ತಾ ಇದೆ ಮತ್ತು ಇನ್ನೊಂದು ತುಂಬ ಸಮಸ್ಯೆಗಳು ಸಹ ಕೋಲಾರ ಜಿಲ್ಲೆಯವರು ಎದರ್ಸ್ತಿದ್ದಾರೆ ಅದ್ರಲ್ ಮುಖ್ಯವಾಗಿ ರೋಡ್ ವ್ಯವಸ್ಥೆ ಇಲ್ಲ ವೆಹಿಕಲ್ಸಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಭಯ ಆಗುತ್ತೆ ಆ್ಯಕ್ಸಿಡೆಂಟ್ಸ್ ಎಲ್ಲಾಗಿ ಬಿಡುತ್ತೋ ಏನೋ ಅಂತ ರೋಡುಗಳೆಲ್ಲ ಕಿತ್ತೋಗಿದೆ ಯಾರು ಯಾರು ಒಂದು ರಾಜ್ಕೀಯದವ್ರು ಸಹ ಅದನ್ನು ಕ್ಯಾರ್ ಮಾಡ್ತಾಯಿಲ್ಲ ಇನ್ನು ನಾಮ್ಕವಾಸ್ತೆಗೆ ರೋಡ್ಸ್ ಹಾಕ್ತಾರೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿ ಆ್ಯಕ್ಷನ್ ತಗೊಳ್ತಿಲ್ಲ ಅವ್ರ ಕಡೆಯಿಂದ ಮತ್ತು ಸುಮಾರು ತೊಂದರೆಗಳ್ನ ದಿನಾ ಎದುರಿಸ್ಬೇಕಾಗ್ತಾಯಿದೆ ಅದ್ರಲ್ಲಿ ಮುಖ್ಯವಾಗಿ ಕರೆಂಟ್ ಬಿಲ್ ಅಂತ ಏನು ಫ್ರೀ ಕೊಟ್ಟಿದ್ದಾರೆ ಆದರೆ ಕರೆಂಟ್ ಬಿಲ್ ಫ್ರೀ ಇಲ್ಲ ತುಂಬ ಕರೆಂಟ್ ಬಿಲ್ಸ್ ಬರ್ತದೆ ಇನ್ನೂರು ಯುನಿಟ್ ಫ್ರೀ ಅಂತಿದ್ದಾರೆ ಅದಕ್ಕೆ ಡಬಲ್ ಆಗಿ ಬೇಳೆ ತರಕಾರಿ ಇದ್ರ ಮೇಲೆಲ್ಲ ತುಂಬ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಒಂದು ಕೆ ಜಿ ತೊಗರಿಬೇಳೆ ಇವಾಗ ನೂರ ತೊಂಬತ್ತು ರೂಪಾಯಿ ಇದೆ ಎಣ್ಣೇನೂ ಅಷ್ಟೇ ಅದೇ ರೀತಿ ರೈಸ್ ಮಾಡಿದ್ದಾರೆ ನಮಗೆಷ್ಟು ಉಚಿತವಾಗಿ ಸೌಕರ್ಯಗಳ್ನ ನೀಡ್ತಾ ಇದ್ದಾರೊ ಸರ್ಕಾರದವ್ರು ಅದೇ ಥರ ನಮ್ಮ ಮೇಲೆ ಹೊರೆನು ಹಾಕ್ತಾ ಇದ್ದಾರೆ ಈ ತರಕಾರಿ ಬೆಲೆ ಜಾಸ್ತಿ ಆಗೋದಾಗಲಿ ಬೇಳೆ ಕಾಳುಗಳು ಎಣ್ಣೆ ಈ ಥರ ಐಟಮ್ಸ್ ಎಲ್ಲ ತುಂಬ ಹೈ ತುಂಬ ರೇಟ್ ಆಗಿದೆ ಬಡವರು ತಿನ್ನೋಕ್ಕೆ ತಗೊಳಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ಇದರಿಂದ ಇದರಿಂದ ತುಂಬ ನಮ್ಮ ಕೋಲಾರ ಜಿಲ್ಲೆ ಅವರು ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಾಯಕರು ಯಾವುದೇ ರೀತಿಯ ಅವರು ನಾಮ್ ಕಾ ವಾಸ್ತೆಗೆ ಮಾತ್ರ ನಾಯಕರು ಅನ್ನೋ ಥರ ಇದ್ದಾರೆ ಯಾವುದೇ ರೀತಿಯ ಕಷ್ಟಗಳಿಗೂ ಅವ್ರಿಯ ರೆಸ್ಪಾನ್ಸ್ ಮಾಡೋದಿಲ್ಲ ಇನ್ನೊಂದು ಕರೆಂಟ್ ಬಿಲ್ ಅಂತ ಇನ್ನೂರು ಯುನಿಟ್ ಫ್ರೀ ಕೊಟ್ಟಿದ್ದಾರೆ ಆದರೆ ಕರೆಂಟ್ ಬಿಲ್ ಬರ್ತಾನೇ ಇದೆ ತಿಂಗಳಿಗೆ ಮುನ್ನೂರು ನಾನ್ನೂರು ಈ ಥರ ಕೇಳಿದ್ರೆ ಏನೋ ಒಂದು ರೀಸನ್ಸ್ ಹೇಳ್ತಾರೆ ನಿಮ್ಮದು ಅಪ್ಡೇಟ್ ಆಗಿದೆ ಇನ್ನೂ ಪ್ರೋಸೆಸಿಂಗಲ್ಲಿ ಇದೆ ಏನೋ ಒಂದು ರೀಸನ್ಸ್ ಹೇಳಿ ಹೇಳಿ ಕಳಿಸ್ತಾರೆ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಮತ್ತು ಆರೋಗ್ಯ ಅಂತ ಬಂದಾಗೆ ಹಾಸ್ಪಿಟಲ್ ವ್ಯವಸ್ಥೆ ಕೋಲಾರಲ್ಲಿ ಸರಿ ಇಲ್ಲ ಗೌರ್ಮೆಂಟ್ ಫ್ರೀ ಅಂತೇಳ್ತಾರೆ ಆದರೆ ಗೌರ್ಮೆಂಟಲ್ಲಿ ತುಂಬ ದುಡ್ಡು ತಿಂತಾ ಇದ್ದಾರೆ ಗೌರ್ಮೆಂಟ್ ಉಚಿತ್ವಾಗಿ ಚಿಕಿತ್ಸೆ ಕೊಡಬೇಕು ಆದರೆ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ಹೊರಗಡೆಗೆ ಬರ್ಕೊಡ್ತಾರೆ ಅಲ್ಲಿಂದ ತುಂಬ ಬಡವರು ತಗೊಂಡು ಬರಕ್ಕೆ ಆಗ್ತಿಲ್ಲ ಶ್ರೀಮಂತ್ರು ಆಗಿರೋರಾದರೆ ಕಾಸಿದ್ದೇನೋ ಮಾಡ್ತಾರೆ ಆದರೆ ನಮ್ಮಂಥವರು ತಗೊಳಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಗೌರ್ಮೆಂಟ್ ಫ್ರೀ ಬಿಡು ಏನು ಖರ್ಚು ಬರೋಲ್ಲ ಅಂತ ಹೋಗ್ತಿವಿ ಆದರೆ ಯಾವುದೇ ರೀತಿಯ ಫ್ರೀ ಮೆಡಿಸನ್ಸು ಟ್ರೀಟ್ಮೆಂಟ್ ಯಾವುದು ಫ್ರೀ ಇಲ್ಲ ಇದು ಬಡವ್ರ ಮೇಲೆ ತುಂಬ ಪರಿಣಾಮ ಬೀರ್ತಿದೆ ತುಂಬಾ ಸಮಸ್ಯೆಗಳಿದವೆ